ಭಾರತದಲ್ಲಿ ಜನರು ಭೇಟಿ ನೀಡುವ ಪ್ರಮುಖ ತೀರ್ಥಕ್ಷೇತ್ರಗಳು ತುಂಬ ಹಲವಾರು ಇದೆ ಅಂದರೆ ಉತ್ತರ ಭಾರತದಲ್ಲಿ ಕಾಶಿ ಗಯಾ ಮ ಅಯೋಧ್ಯ ಈ ಮುಂತಾದ ಹಲವಾರು ತೀರ್ಥಕ್ಷೇತ್ರಗಳು ಇದ್ದರೂ ಕೂಡ ನಮ್ಮ ನಾವು ಅದನ್ನು ಅದರ ಅನುಕರಣೆ ಸಹ ಅನುಸರಿಸುವಂಥ ಸಂಪ್ರದಾಯಗಳ ಬಗ್ಗೆ ನಮಗೆ ಆಚರಿಸುವ ಹಬ್ಬಗಳ ಬಗ್ಗೆ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ಆದರೂ ಕೂಡ ನಮ್ಮ ಈ ಪರಿಸರ ಅಂದರೆ ಉಡುಪಿ ಕ್ಷೇತ್ರ ಅಥವಾ ಬೆಳ್ತಂಗಡಿ ಧರ್ಮಸ್ಥಳ ಉಡುಪಿ ಕಾ ಪ ಕಾಪು ಇನ್ನಿತರ ಜಾಗದಲ್ಲಿ ಹಲವಾರು ಈ ಕ್ಷೇ ತೀರ್ಥಕ್ಷೇತ್ರಗಳಲ್ಲಿ ನಾವು ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಬರ್ತಾಯಿದ್ದೇವೆ ಹಾಗೆಯೇ ಉಡುಪಿ ಕ್ಷೇತ್ರದಲ್ಲಿ ಉಡುಪಿಯ ಕೃಷ್ಣಮಠದಲ್ಲಿ ಆಗುವಂಥ ಹಲವಾರು ವಿಧದ ಹಲವಾರು ವಿಧಾನಗಳಲ್ಲಿ ವಿ ಅದರಲ್ಲಿ ಸಂಪ್ರದಾಯಗಳು ನಡಿತಾ ಬರ್ತದೆ ಅಂದರೆ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಸಂಪ್ರದಾಯ ಅಂದರೆ ಪರ್ಯಾಯ ಉತ್ಸವ ಈ ಪರ್ಯಾಯ ಉತ್ಸವದಲ್ಲಿ ನಾವು ಚಿಕ್ಕಂದಿನಿಂದಲೂ ಈ ಪರ್ಯಾಯ ಉತ್ಸವವನ್ನು ನೋಡುತ್ತೆ ನೋಡುತ್ತಾ ಬಂದಿದ್ದೇವೆ ಹಾಗೆಯೇ ಈ ಪರ್ಯಾಯ ಉಸ್ ಪರ್ಯಾಯ ಕುಳಿತುಕೊಳ್ಳುವ ಮೊದಲು ನಮ್ಮ ಉಳಿಯಾರು ಗೋಳಿ ಗ್ರಾಮದ ದಂಡತೀರ್ಥ ಕ್ಷೇತ್ರದಲ್ಲಿ ಆ ಸ್ವಾಮಿಗಳು ಯಾವ ಪ ಸ್ವಾಮಿಗಳು ಪರ್ಯಾಯ ಕುತ್ಕೊಳ್ಳುತ್ತಾರೋ ಅವರು ಬಂದು ಈ ನಮ್ಮ ದಂಡತೀರ್ಥ ಕ್ಷೇತ್ರದಲ್ಲಿ ಈ ಸ್ನಾನವನ್ನು ಮಾಡಿ ಆನಂತರ ದೇವರ ಹರಿನಾಮ ಕೀರ್ತನೆಯನ್ನು ಮಾಡಿ ಅಲ್ಲಿಂದ ದೇವರು ಆ ಸ್ವಾಮಿಗಳು ಒಟ್ಟಿಗೆ ಹೋಗಿ ಪಲ್ಲಕ್ಕಿಯಲ್ಲಿ ಹೋಗುವಂಥ ಕಾಲವೊಂದಿತ್ತು ಆದರೆ ಈಗ ಸ್ವಾಮಿಗಳು ಇಲ್ಲಿಯೇ ಬರ್ತಾರೆ ಸ್ನಾನ ಮಾಡ್ತಾರೆ ಅವರು ಈಗ ವಾಹನದ ಮೂಲಕ ಅದ್ರಲ್ಲಿ ಹೋಗುವಂಥ ಸಂಪ್ರದಾಯ ಇದೆ ಹಾಗೂ ಮ ಹಿಂದಿನ ಕಾಲದಂತೆ ನಡೆದುಕೊಂಡು ಹೋಗುವಂಥ ಪಲ್ಲಕ್ಕಿಯಲ್ಲಿ ಆದರೆ ಅದು ಕಾಲಘಟ್ಟದಲ್ಲಿ ಅದು ಕೂಡ ಈಗ ಸ್ವಲ್ಪ ಸಂಪ್ರದಾಯ ಸ್ವಲ್ಪ ಇದಾಗಿದೆ ಸ ನಡಿತಾ ಉಂಟು ಹಾಗೆಯೇ ಈ ಜಾಗದಿಂದ ಕೊ ಹೋದಂಥ ಸ್ವಾಮಿಗಳು ಅವರು ಪರಿಯೋತ್ಸವ ಈ ಪುರಪ್ರವೇಶ ಮಾಡುವಂತಹ ವೇಳೆಯಲ್ಲಿ ಆ ಜೋಡುಗಟ್ಟೆಯಲ್ಲಿಂದ ಜೋಡುಗಟ್ಟೆಯಿಂದ ಉಡುಪಿಯ ಜೋಡುಗಟ್ಟೆಯಿಂದ ಹೋಗಿ ಅಲ್ಲಿಂದ ಪರ್ಯಾಯ ಅವರು ಇದರಲ್ಲಿ ಅದು ಮೆರವಣಿಗೆಯ ಮೂಲಕ ಅದು ಪರ್ಯಾಯೋತ್ಸವದ ದರ್ಬಾರ್ ಹಾಲಿನಲ್ಲಿ ಹೋಗಿ ಅದನ್ನು ಮ ತುಂಬ ವಿಜೃಂಭಣೆ ಮಾಡ್ತಾಯಿದ್ದಾರೆ ಅಂದರೆ ವಿಜೃಂಭಣೆ ಮಾಡುವುದೆಂದರೆ ಖಾಲಿ ಪರ್ಯಾಯದಲ್ಲಿ ಇರುವುದೆಂದ್ರೆ ಖಾಲಿ ಪರ್ಯಾಯ ಅಂದರೆ ಸ್ವಾಮಿಗಳ ಪೀಠಾವರೋಹರಣ ಪೀ ಪೀಠಾರೋಹಣ ಪೀಠಾವರೋಹಣ ಹಾಗೆ ಆಗ್ತದೆ ಅದು ಒಂದು ನಿಜವಾಗಿ ಅದರಲ್ಲಿ ಇರುವಂಥ ಸನ್ನಿವೇಶ ಸಂಪ್ರದಾಯ ಏನಂದರೆ ಪರಿಯೋತ್ಸವದಲ್ಲಿ ಅವರ ಕೀಲಿ ಕೊಡುವುದು ಅಂದರೆ ಬೀಗ ಬೀಗ ಕೊಡೋದು ಒಂದು ಅದಕ್ಕೆ ತಕ್ಕಂತೆ ಅವರು ಒಂದು ಸೌಟು ಕೊಡ್ತಾರೆ ಅದು ಮುಂದಿನ ಪರ್ಯಾಯದ ಸ್ವಾಮಿಗಳ ಕೈಯ್ಯಲ್ಲಿ ಕೊಡುವಂಥದ್ದು ಹಾಗೆ ನಡೆದುಕೊಂಡು ಬರುವಂಥ ಸಂಪ್ರದಾಯ ಹಾಗೆ ಉಡುಪಿ ಕ್ಷೇತ್ರದಲ್ಲಿ ನಡೆಯುವಂಥ ಮು ಪ ವಿಟ್ಲಪಿಂಡಿ ವಿಟ್ಲಪಿಂಡಿ ಕೂಡ ನಮ್ಮ ವಿಟ್ಲಪಿಂಡಿ ಅಂದರೆ ಅಷ್ಟಮಿಯ ಮರುದಿವಸ ಬರುವಂಥ ವಿಟ್ಲಪಿಂಡಿ ಅದಕ್ಕೆ ತುಂಬ ಸಂಪ್ರದಾಯಸ್ಥವಾಗಿ ನಡೆಸಿಕೊಂಡು ಬರ್ತಾಯಿದ್ದಾರೆ ಅದಕ್ಕೆ ಮಣ್ಣಿನ ವಿಗ್ರಹದ ಬಾಲ ಬಾ ಬಾಲಗೋಪಾಲನ್ನು ಇಟ್ಟು ಅದನ್ನು ರಥದಲ್ಲಿ ಇಟ್ಟು ಅದನ್ನು ಮೆರವಣಿಗೆ ಮಾಡಿ ಹಲವಾರು ವೇಷ ಸಂಪ್ರದಾಯಗಳನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆಯೇ ಅದನ್ನು ಪಲ್ಲಕ್ಕಿಯಲ್ಲಿ ಕುಳಿಸಿಕೊಂಡು ರಥದಲ್ಲಿ ಕುಳ್ಳಿರಿಸಿ ಆದನಂತರ ಅದನ್ನು ಮಾಡಿಟ್ಟ ಚಕ್ಕುಲಿ ಉಂಡೆ ಲಾಡುಗಳನ್ನು ಬಿಸಾಡುವಂಥ ವೇಳೆ ಅದೊಂದು ತುಂಬ ಮೋಹಕವಾದ ಇದನ್ನ ಅಂದರೆ ಅದರಲ್ಲಿ ಮಡಕೆ ಒಡೆಯುವಂಥ ಒಂದು ಸನ್ನಿವೇಶ ಕೂಡ ಉಂಟು ತುಂಬ ನಾಲ್ಕು ಬೀದಿಯಲ್ಲಿ ಅದನ್ನು ರಥ ಬೀದಿಯಲ್ಲಿ ನ ಎಂಟು ಅಷ್ಟಮಠಗಳ ರೀತಿಯಲ್ಲಿ ಇಡ್ತಾರೆ ಅದನ್ನು ಒಡೆಯುವಂಥ ಒಂದು ಸಂಪ್ರದಾಯ ನೋಡುವಂಥ ನಮ್ಮ ಕಣ್ಣಿಗೆ ಒಂದು ಭಾಗ್ಯ ಅದೂನು ಉಡುಪಿ ಕ್ಷೇತ್ರ ನಮ್ಮ ಪರ್ಯಾಯ ಬ ದಲ್ಲಿ ಕೂಡ ಮ ಅದನ್ನೇ ಕಾಲರೂಪದಲ್ಲಿ ನಡೆಯುವಂಥ ಈ ಸನ್ನಿಧಾನ ಹಾಗಿರುವಾಗ ಹಲವಾರು ವಿಧದಲ್ಲಿ ನಮ್ಮ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ ಧರ್ಮಸ್ಥಳದಲ್ಲಿ ಇದು ದೂರ ಆ ಪ ಮಂಜುನಾಥನ ಒಂದು ದೇವಸ್ಥಾನ ನೋಡುವಾಗ ನಮಗೆ ತುಂಬ ಕಣ್ಮನಗೊಳಿಸುವಂಥ ಸೂರೆಗೊಳ್ಳುವಂಥ ಒಂದು ವಿ ಇದು ಕಾಲ ಹಾಗಿರುವಾಗ ಅಲ್ಲಿ ಕೂಡ ನಾವು ಹೋದಾಗ ತುಂಬ ಭಯ ಭಕ್ತಿಯಿಂದ ನಾವು ಆ ಸ್ಮರಣೆಯ ಮಾಡಿಕೊಂಡು ದೇ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಬಂದರು ಅಲ್ಲಿ ನೇತ್ರಾವತಿ ತೀರದಲ್ಲಿ ಸ್ನಾನ ಮಾಡುವಂಥ ವೇಳೆಯಲ್ಲಿ ನಮಗೆ ತುಂಬ ಸಂತಸವಾಗ್ತದೆ ಹಾಗೆ ದೇವರ ದೇವರನ್ನ ಮಪ ತೀರ್ಮಾನದಂತೆ ನಾವು ದೇವರಿಗೆ ಬೇಕಾದಂಥ ಪೂಜೆಯನ್ನು ಮಾಡಿಕೊಂಡು ಅದು ದೇವರನ್ನು ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಬರುವಾಗ ಅಲ್ಲಿ ಕೂಡ ಅಣ್ಣಪ್ಪ ಪಂಜುರ್ಲಿಯ ಒಂದು ದೇವಸ್ಥಾನವು ಇದೆ ಅಲ್ಲಿ ದೇವಸ್ಥಾನ ನೋಡುವಂಥ ಮೇಲೆ ಹೋಗಿ ಅಂದರೆ ಒಂದು ಸಾಧಾರಣ ಒಂದು ಇನ್ನೂರು ಇನ್ನೂರೈವತ್ತು ಮೆಟ್ಟಲನ್ನು ಏರಿಕೊಂಡು ಹೋಗುವಂಥ ಒಂದು ಅದು ಸಂತೋಷ ಅದು ಕೂಡ ಅಲ್ಲಿ ಕೂಡ ನಾವು ತೀರ್ಥಯಾತ್ರೆಯನ್ನೇ ನಮಗೆ ಸಹ ಕ್ಷೇತ್ರಗಳಲ್ಲಿ ನಡೆಯುವಂಥ ಸಂಪ್ರದಾಯವನ್ನು ನೋಡಬಹುದು ಹಾಗೆಯೇ ಹಲವಾರು ವೆ ಜಾಗದಲ್ಲಿ ಇಲ್ಲಿ ಕೂಡ ನಮ್ಮ ಕುಂಜಾರ್ಗಿರಿ ಕುಂಜಾರ್ಗಿರಿಯಲ್ಲಿ ಕೂಡ ಅಷ್ಟು ದೊಡ್ಡ ಬೆಟ್ಟದಲ್ಲಿ ತಾಯಿ ದುರ್ಗಾಪರಮೇಶ್ವರಿ ನೆಲೆಸುವಂಥ ನಮ್ಮ ನಾಡು ಹಾಗಿರುವಾಗ ಅಲ್ಲಿಯೂ ಕೂಡ ಆ ದುರ್ಗಾಪರಮೇಶ್ವರಿ ನೋಡುವಂಥ ಕಣ್ಮಣಿ ಸೆಳೆಯುವಂಥ ನೋಟ ಅಲ್ಲಿ ಪರಶುರಾಮನ ಸೃಷ್ಟಿ ಆ ಪರಶುರಾಮನ ಸೃಷ್ಟಿಯಲ್ಲಿ ನಾವು ನೋಡುವಂಥ ಸನ್ನಿಧಾನದಲ್ಲಿ ನಮಗೆ ಮೇಲಿಂದ ಕೆಳಗೆ ನೋಡುವ ಆ ದುರ್ಗಾಪರಮೇಶ್ವರಿಯ ಗು ಬೆಟ್ಟವನ್ನು ನೋಡುವಾಗ ಹಲವಾರು ವಿಧದಲ್ಲಿ ನಮಗೆ ಬ ತುಂಬ ಸಂತೋಷವಾಗ್ತದೆ ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ನಮ್ಮನ್ನು ಶಾಲೆಯಿಂದ ಕರ್ಕೊಂಡು ಹೋಗ್ತಾಯಿದ್ರು ಶ ಮ ಟೀಚರ್ಸ್ನವರು ಹಾಗೆಯೇ ಈಗಲೂ ಕೂಡ ಹೋಗುವಂಥ ಕಾಲ ಪ್ರಮೇಯ ಈಗ ಇಲ್ಲ ಅಂದರೆ ಅದು ಈಗ ಹೋಗಿದೆ ಅಂದರೆ ಮೊನ್ನೆ ಮುಂಚಿನ ಕಾಲದಲ್ಲಿ ನಮಗೆ ನಮ್ಮ ಮಾಸ್ಟ್ರುಗಳು ಒಂದು ಬ ಭಜನೆಯ ಮೂಲಕ ರಾಮ ಸೀತೆ ಲಕ್ಷ್ಮಣ ಕೂಡಿಕೊಂಡು ಒಂದು ದಿನ ಕಾಡಿಗೆಂದು ಹೊರಟರವರು ಹಾಗೆ ಒಂದು ಒಂದು ಶ್ಲೋಕವನ್ನು ಹಿಡ್ಕೊಂಡು ಹೋಗ್ತಾಯಿದ್ವು ಮಕ್ಕಳು ಇರುವಾಗ ಅದನ್ನ ನಾವು ಹೋಗೋದು ಅದು ಅದು ತುಂಬ ಅಲ್ಲಿ ಈ ಬತ್ತಾಸು ಮತ್ತೆ ತೆಂಗಿನ ಕಾಯಿ ಇದು ಎಲ್ಲ ಮಂಗಗಳಿಗೆ ಕೋತಿಗಳೆಲ್ಲ ಕೊಟ್ಟು ಅದನ್ನು ಹಣ್ಣುಗಳನ್ನು ಕೊಟ್ಟು ಕೊಡುವಂಥ ಒಂದು ಇದು ಅದು ತುಂಬ ನೋಡಲು ತುಂಬ ಕಣ್ಣಿಗೆ ತುಂಬ ಮೆರುಗು ಹಾಗಿರುವಾಗ ಅದನ್ನು ಈಗಲೂ ನಾವು ಮರೆಯುವಂತಿಲ್ಲ ಅದು ಈಗ ಸ್ವ ಮುಂದಿನ ದೇವಸ್ಥಾನ ಈಗ ಒಳ್ಳೆ ಒಳ್ಳೆ ರೂಪದಲ್ಲಿ ದೆ ಅಲ್ಲಿನ ಮ ಭಕ್ತಾದಿಗಳು ನಡೆಸಿಕೊಂಡು ಬರ್ತಾಯಿದ್ದಾರೆ ಸಂಪ್ರದಾಯ ನಡೀತಾಯಿದೆ ರಥೋತ್ಸವ ಅಂದರೆ ಸೋಣ ಆರತಿ ತಿಂಗ್ ಆ ಸೋಣ ಆರತಿ ಹೀಗೆಲ್ಲ ನಡಿತಾ ಉಂಟು ಹಾಗೆ ಪ್ರಕಾರ ನಾವು ಈ ಭಾರತದಲ್ಲಿ ಜನರು ಭೇಟಿ ನೀಡುವ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ನಾನು ಹೇಳಿದ ಈ ಕ್ಷೇತ್ರಗಳು ತುಂಬ ಇಷ್ಟಪಡ್ತಾರೆ